ದಿನನಿತ್ಯ ನಾವು ಊಟ ಮಾಡ್ತಕ್ಕಂಥ ಅಡಿಗೆ ಮಾಡ್ಬೇಕಂದ್ರೆ ಅಡಿಗೆ ಮಾಡಿದ ನಂತ್ರ ರುಚಿ ಸವಿಬೇಕಂತಂದರೆ ಅದು ಮನಸ್ಸುತೃಪ್ತಿಯಾಗಿ ನಾಲಿಗೆಗೆ ಭಾಳಷ್ಟು ಹಿತಕರವಾಗ್ಬೇಕು ಅಂಥ ಅಡಿಗೆಯ ಒಂದು ವಿಷಯದ ಬಗ್ಗೆ ನಾವು ಮಾತಡ್ತಾಯಿದೇವೆ ಅಂದರೆ ನಾವು ಸಸ್ಯಹಾರಿ ಪ್ರಿಯ ನಾನು ಸಸ್ಯಹಾರಿ ಅಡಿಗೆಯಂದರೆ ಭಾಳಷ್ಟು ಇಷ್ಟ ನನಗೆ ಈ ಒಂದು ಅಡಿಗೆ ಅಂತ ಅಂತಂದರೆ ನಮ್ಮಒಂದು ಬಳ್ಳಾರಿಯಲ್ಲಿ ಅನ್ನ ಸಾಂಬಾರು ಮತ್ತು ಒಗ್ಗಣ್ಣೆ ಮಿರ್ಚಿ ತಿಂಡಿಗಾಗಿ ಇಡ್ಲಿ ನಾವು ಬಹಳ ಖಾರ ಬ ಜಾಸ್ತಿಬೇಕು ನಮಗೆ ಖಾರ ಭಾಳ ಇತ್ತಂತಂದರೆ ಮಾತ್ರ ನಮಗೆ ಸೇವ್ಸೋಕ್ ಭಾಳ ಚೆನ್ನಾಗಾಗಿರತ್ತೆ ಈ ಅಡಿಗೆ ಅಂದರೆ ಒಗ್ಗರಣೆ ಮಿರ್ಚಿ ಮಂಡಕ್ಕಿ ತಗೊಂಡ್ಬಿಟ್ಟು ನೆನಸಿ ಮತ್ತು ಕಡಲೆಬೇಳೆ ಹಿಟ್ಟಿಂದ ಮಿರ್ಚಿ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಅದಾದನಂತ್ರ ಸಾಂಬಾರು ಸಾಂಬಾರು ಕೂಡ ಭಾಳ ಚೆನ್ನಾಗಿರತ್ತೆ ಇಲ್ಲಿ ಸಾಂಬಾರಿಗೆ ಅನ್ನ ಸಾಂಬಾರು ಮತ್ತು ಇಡ್ಲಿ ಸಾಂಬಾರು ಆ ರೀತಿಯಾಗಿ ನಾವು ಉಂತಿ ಕಾಯಿ ಪಲ್ಯ ಅಂದರೆ ಸಿಹಿ ಅಂತಂದರೆ ನಮಗೆ ಒಂದು ಹಬ್ಬದಲ್ಲಿ ಮಾಡ್ತಕಂಥ ಹೋಳಿಗೆ ಮತ್ತು ಪೊಂಗಲ್ಲು ಸಿಹಿ ಪೊಂಗಲ್ಲು ಭಾಳ ಇಷ್ಟ ಆಗುತ್ತೆ ಮಾಡೋದಕ್ಕೆ ಅಂದರೆ ಹೋಳ್ಗೆ ಅಂತ ಮಾಡ್ತಿವಿ ಯಾವುದ್ರ ಹಬ್ಬಗಳ್ಗೆ ಅದನ್ನು ಕೆಲವೊಂದು ಭಾಗ್ದಲ್ ಒಬ್ಬಟ್ಟು ಅಂಬ್ತಾರೆ ಆ ಹೋಳ್ಗೆ ಕೂಡ ಭಾಳ ಚೆನ್ನಾಗಿರತ್ತೆ ಬೆಲ್ಲ ಮತ್ತು ಮೈದ ಹಿಟ್ಟಿಂದ ಮಾಡಿಕೊಂಡು ಅನ್ಕೊಂಡು ಮಾಡಿದರೆ ಭಾಳ ಚೆನ್ನಾಗಿರತ್ತೆ ಅದಾದನಂತ್ರ ನಮಗೆ ಬಹಳಷ್ಟು ಇಷ್ಟವಾದಂತಂದರೆ ಅನ್ನ ಪಲ್ಯೆ ಈ ಮೆಂತೆ ಪಲ್ಯೆ ಮತ್ತು ಅನ್ನ ಅದಕ್ಕೆ ಸ್ವಲ್ಪ ಉಪ್ಪಿನ್ಕಾಯಿ ಹಾಕ್ಕಂಡ್ರೆ ಭಾಳ ಚೆನ್ನಾಗಿರುತ್ತೆ ಆ ರೀತಿಯಾಗಿ ನಾವು ಇದು ಮಾಡ್ಕೊತ ಇದ್ವಿ ಅದಾದಮೇಲೆ ಮತ್ತು ಅದಕ್ಕೆ ಸ್ವಲ್ಪ ಒಂದು ಹಪ್ಳ ಇರಬೇಕು ಹಪ್ಳ ಇತ್ತಂದರೆ ಭಾಳ ಚೆನ್ನಾಗಿರತೈತಿ ಟೇಸ್ಟಿಗೆ ಉಪ್ಪಿನ್ಕಾಯಿ ಹಚ್ಕೊಂಡು ಮಾಡ್ಕೊಂಡು ಅಂದ್ರೆ ನಾವು ಭಾಳ ಅನ್ನ ಚಪಾತಿ ರೊಟ್ಟಿ ಭಾಳ ತಿಂತೀವಿ ರೊಟ್ಟಿಯಲ್ಲಿ ಯಾವುದೋ ಒಂದು ಕಾಯಿ ಪಲ್ಯ ಮಾಡಬೇಕಾದ್ರು ಕೂಡ ಖಾರ ಜಾಸ್ತಿ ಇರಬೇಕು ಕಾಯಿ ಪಲ್ಯಗೆ ಸೌತೆಕಾಯಿ ಆಗಿರ್ಬೌದು ಕ್ಯಾರಟ್ ಆಗಿರ್ಬೌದು ಈ ರೀತಿಯಾಗಿ ಸೌತೆಕಾಯಿ ಮಾಡಿಕೊಂಡು ತಿಂತೀವಿ ಆಮೇಲೆ ನಮ್ಮ ಒಂದು ಬಳ್ಳಾರಿ ಭಾಗದಲ್ಲಂತಂದ್ರೆ ಇಡ್ಲಿ ಭಾಳ ತಿಂತೀವಿ ಇಡ್ಲಿ ಚಟ್ನಿ ಖಾರದ್ ಚಟ್ನಿ ಇರಬೇಕು ಒಗ್ಗಣ್ಣೆ ಮಿರ್ಚಿ ಅದಾದನಂತ್ರ ಚಪಾತಿ ಕೆಲವೊಮ್ಮೆ ತಿಂತೀವಿ ಚಪಾತಿ ಆದನಂತ್ರ ಇನ್ನೊಂದು ಸಾರಿ ಮಂಡಿಗೆ ಅಂತ ಬರುತ್ತೆ ಆ ಮಂಡಿಗೆ ಕೂಡ ಭಾಳ ಟೇಸ್ಟಾಗಿರುತ್ತೆ ಸ್ವೀಟೆಲ್ಲ ಹಾಕೊಂಡು ಹಾಲಕೊಂಡು ಅದರಲ್ಲಿ ತುಪ್ಪ ಬೆರೆಸ್ಕೊಂಡು ತಿಂದರೆ ಭಾಳಷ್ಟು ಚೆನ್ನಾಗಿರುತ್ತೆ ಅದಾದನಂತ್ರ ಮತ್ತು ಒಂದು ಸ್ ಲೈಟಾಗಿ ಮೆಣಸಿನ್ಪುಡಿ ಹಾಕೋಂಬಿಟ್ಟು ಪೆಪ್ಪರ್ ಪೌಡರ್ ಹಾಕೊಂಡು ಹಪ್ಳ ಮೇಲೆ ಉದ್ರುಸ್ಕೊಂಡ್ ತಿಂದರೆ ಇನ್ನು ಭಾಳ ಚೆನ್ನಾಗಿರುತ್ತೆ ಆದಷ್ಟು ಸಸ್ಯಾಹಾರಿ ಫುಡ್ಗಳೆ ನಮಗೆ ಭಾಳ ಇಷ್ಟ ಆ ಸಸ್ಯಹಾರಿ ಅನ್ಕುಡ ಅದರ ಅದ್ರ ನಂತರ ನಮಗೆ ಈ ನವಣಕ್ಕಿ ಪಾಯಸ ಅಂತ ಮಾಡ್ತಾರೆ ನವಣಕ್ಕಿ ಕುದಿಸ್ಬಿಟ್ಟು ಬೆಲ್ಲ ಪಾಕದ ಥರ ಮಾಡಿಬಿಟ್ಟು ಕಲ್ಸಿ ಮಾಡಿದರೆ ನವ್ಣಕ್ಕಿ ಪಾಯಸ ಕೂಡ ಭಾಳ ಭಾಳ ಸೂಪರಿರುತ್ತೆ ಅದು ಬ್ರಹ್ಮಾಮೃತ ಇದ್ದಂಗೆ ಅಮೃತದಂತಹ ಒಂದು ರುಚಿ ಅದು ಭಾಳ ಟೇಸ್ಟಿರುತ್ತೆ ಅದಾದನಂತ್ರ ನೆಕ್ಸ್ಟ್ ಬಂದ್ಬುಟ್ಟು ಕೇಸ್ರಿಭಾತ್ ಮಾಡ್ಬೋದು ಉಪ್ಪಿಟ್ಟು ತಿಂಡಿ ದಿನಕ್ಕೊಂದು ಬೇಕಾಗುತ್ತೆ ನಮ್ಮ ಭಾಗ್ದಲ್ಲಿ ಅದಾದಮೇಲೆ ಅವ್ಲಕ್ಕಿ ಒಗ್ಗರ್ಣೆ ಮತ್ತು ದೋಸೆ ದೋಸೆ ನೆನಿಟ್ಬುಟ್ಟು ಚಟ್ನಿ ಆಲುಗಡ್ಡೆ ಪಲ್ಯೆ ಸ್ವಲ್ಪ ಗೋಡಂಬಿ ಒಗ್ಗರಣೆ ಕೊಟ್ಕೊಂಡ್ಬುಟ್ಟು ಮೇಲೆ ಕೊಬ್ಬರಿ ತುರಿದು ಹಾಕಿದ್ರೆ ಬಹಳಷ್ಟು ಚೆನ್ನಾಗ್ ಇರ್ತದೆ ಭಾಳ ತಿನ್ನೋಕ್ ಕೂಡ ಆನಂದ ಆಗುತ್ತೆ ಇಲ್ಲಿ ಪಕ್ಕದಲ್ಲಿ ನಾವು ಒಂದು ಹೋಟ್ಲಲ್ಲಿ ತಿನ್ನಬೇಕಾದ್ರೆ ಅದ್ರ ಜೊತೆ ಸಾಂಬಾರು ಇತ್ತಂದರೆ ಇನ್ನು ಭಾಳಷ್ಟು ಭಾಳಷ್ಟು ರುಚಿಕರ ಇರ್ತದೆ ಅದು ಆದನಂತ್ರ ಮತ್ತು ಈ ಮಿರ್ಚಿ ಮಸಾಲೆ ವಡೆ ಅದು ಆದನಂತ್ರ ಬದನೆಕಾಯ್ ಬೋಂಡ ಭಾಳಷ್ಟು ಸಮೋಸ ಮತ್ತು ವಡಾಪಾವು ಇವೆಲ್ಲ ಸ್ವಲ್ಪ ಯಾವುದೋ ನಮ್ಮ ಹೊರ್ಗಡೆ ಮಾರ್ಕೆಟಲ್ಲು ಹೊಗ್ವಾಗ್ ಹೊರಗಡೆ ಮಾರ್ತಿತ್ಕಂತಾರೆ ರಾಜಸ್ತಾನಿ ಐಟಮ್ಸವು ಅಷ್ಟೊಂದು ನಮ್ಗೆ ಅದು ಇಷ್ಟ ಇಲ್ಲದಿದ್ರು ಕೂಡ ಇರುತ್ತೆ ಮತ್ತು ಚಿತ್ರಾನ್ನ ಚಿತ್ರಾನ್ನ ಸೂಪರಿರ್ತದೆ ಚಿತ್ರಾನ್ನದಲ್ ಅಲಸಂದಿ ವಡೆ ಮಾಡ್ಕೊಂಡು ತಿಂದರೆ ಬಹಳಷ್ಟು ಚೆನ್ನಾಗಿರುತ್ತೆ ಅದಾದನಂತ್ರ ಮಜ್ಜಿಗೆ ಅನ್ನ ಮೊಸರನ್ನ ವಿಶೇಷವಾಗಿ ನೋಡ್ಬೇಕಂತಂದ್ರೆ ಅದ್ರ ಜೊತೆಗ್ ಕಾಳುಗಳು ಬೆಂಡೆಕಾಯಿ ಪಲ್ಯೆ ಮತ್ತು ಹಾಗಲ್ಕಾಯ್ದು ಸ್ವಲ್ಪ ಜೊತೆಗೆ ಚಿಪ್ಸ್ ಇತ್ತಂದರೆ ಭಾಳ ಚೆನ್ನಾಗ್ ತಿನ್ಬೌದು ಆಮೇಲೆ ಹ್ಞೂ ಡ್ರಯೀ ಗುಲಾಬ್ ಜಾಮ್ ಭಾಳಷ್ಟ್ ಚೆನ್ನಾಗಿರತ್ತೆ